ಹಾಂ ಹೇಳಿ ಏನಾಗಬೇಕಾಗಿತ್ತು ಓಕೆ ಓಕೆ ಏನು ಆರ್ಡರ್ ಮಾಡ್ತಿದ್ದೀರಾ ನಮ್ಮಲ್ಲಿ ಇಡ್ಲಿ ಮಸಾಲೆ ದೋಸೆ ನೀರು ದೋಸೆ ಚಿತ್ರಾನ್ನ ಪಲಾವ್ ಜೀರಾ ರೈಸ್ ಇಷ್ಟಿದೆ ನೋಡಿ ಮೇಡಮ್ ಮಸಾಲೆ ದೋಸೆ ಸಿಕ್ಸ್ಟಿ ಜೀರಾ ರೈಸ್ ಥರ್ಟಿ ಇದೆ ಇನ್ನು ಮಿಕ್ಕಿದ್ದೆಲ್ಲ ಟ್ವೆಂಟಿ ಟ್ವೆಂಟಿ ಇದೆ ನಮ್ಮಲ್ಲಿ ಸ್ಪೆಷಲ್ ಅಂದರೆ ನಾವು ಮಸಾಲೆ ದೋಸೆ ಮತ್ತು ಇಡ್ಲಿ ಕೊಡ್ತೀವಿ ನೋಡಿ ಇಡ್ಲಿಗೆ ವಡೆ ಮತ್ತು ಚಟ್ನಿ ಸಾಗು ಸಾಂಬಾರೇನಿದೆ ಸಾಂಬಾರು ಕೊಡ್ತೀವಿ ನೆಕ್ಸ್ಟು ಮಸಾಲೆ ದೋಸೆಗೆ ವಿಥ್ ಏನದು ಚಟ್ನಿ ಕೊಡ್ತೀವಿ ಹಾಂ ಆಗ್ಬೋದು ನಿಮ್ಮ ಅಡ್ರೆಸನ್ನ ನನ್ಗೆ ಹೇಳಿ ಅಥವಾ ಯಾರಾದರೂ ಪಿಕ್ ಮಾಡೋಕ್ಕೆ ಬರ್ತಾರಾ ಆರ್ಡರನ್ನ ಓಕೆ ಓಕೆ ಹೇಳಿ ಓಕೆ ಓಕೆ ಓಕೆ ಓಕೆ ಓಕೆ ಮ್ಯಾಮ್ ಆಯಿತು ಓಕೆ ಎಲ್ಲ ಟು ಪ್ಲೇಟ್ಸು ಮಸಾಲೆ ದೋಸೆ ಥ್ರೀ ಪ್ಲೇಟ್ ಅಲ್ವಾ ಓಕೆ ನೀವು ಪಲಾವ್ಗೆ ಮೊಸ್ರು ಬಜ್ಜಿ ಇರಲಿ ಅಲ್ವಾ ನಮ್ಮಲ್ಲಿ ಚಟ್ನಿ ಮತ್ತು ಮೊಸ್ರು ಬಜ್ಜಿ ಎರಡೂ ಕೊಡ್ತೇವೆ ನಿಮಗೆ ಯಾವ್ದು ಪ್ರಿಫರ್ ಮಾಡ್ತೀರಾ ನೀವು ನಾವು ಕಸ್ಟಮರ್ ಮೇಲೆ ಅದನ್ನು ಆರ್ಡರ್ ಮಾಡೋದು ಆ್ಯಕ್ಚುಲಿ ಹಾಗಾಗಿ ಕೇಳ್ತಿದ್ದೇನೆ ನೀವು ಯಾವ್ದು ಪ್ರಿಫರ್ ಮಾಡ್ತೀರಾ ಓಕೆ ಪಲಾವ್ಗೆ ಚಟ್ನಿ ಗೀ ರೈಸ್ಗೆ ಎಂತ ಬೇಡವಾ ಅಥವಾ ಬೇರೆ ಎಂತಾದರೂ ಕಾಫಿ ಟೀ

ಓಕೆ ಓಕೆ ಓಕೆ ಮ್ಯಾಮ್ ಆಯಿತು ಮಾಡಿಕೊಡೋಣ

ಥ್ಯಾಂಕ್ ಯು ಥ್ಯಾಂಕ್ ಯು